ರನ್ನಿಂಗ್ ರನ್ನಿಂಗ್ ಅನ್ನೋದು ಒಂದು ಉತ್ತಮ ವ್ಯಾಯಾಮ ಅಂತ ಹೇಳಬಹುದು ನಮ್ಮ ಆರೋಗ್ಯ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿರ್ತದೆ ಮತ್ತು ಮನಸ್ಸು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿರ್ತದೆ ಯಾಕೆಂದ್ರೆ ಡೈಲಿ ರನ್ನಿಂಗ್ ಮಾಡೋದರಿಂದ ಒಂದು ನಮ್ಮ ಮಾಡುವಂತಹ ಒಂದು ಕೆಲಸವು ಕೂಡ ಒಳ್ಳೆಯ ಒಂದು ಉಪಯೋಗ ಯಾಕೆಂದ್ರೆ ಡೈಲಿ ರನ್ನಿಂಗ್ ಮಾಡೋದ್ರಿಂದ ಫಿಟ್ನೆಸ್ ಬರ್ತದೆ ನಮ್ಮ ದೇಹದಲ್ಲಿ ಆ ಫಿಟ್ನೆಸ್ ಯಾವ ಕೆಲಸಗಳು ಯಾವ ಕೆಲಸ ಯಾವುದೇ ಕಷ್ಟವಾದ ಕೆಲಸ ಕೂಡ ಆಗಿರಲಿ ಅದನ್ನು ಒಂದು ಸುಲಭ ರೀತಿಯಲ್ಲಿ ಮಾಡ್ಬೋದು ಯಾಕೆಂದ್ರೆ ನಮ್ಮದು ಆ ದೇಹ ಅಷ್ಟು ರನ್ನಿಂಗಲ್ಲಿ ದಂಡನೆಯಾಗಿರ್ತದೆ ಶ್ರಮ ಪಟ್ಟಿರ್ತದೆ ಆ ಶ್ರಮ ದೊಡ್ಡ ದೊಡ್ಡ ಕೆಲಸ ಮಾಡುವಾಗ ನಾವು ಇನ್ನಷ್ಟು ಶ್ರಮ ಹಾಕಿ ಕೆಲಸ ಮಾಡುವ ಒಂದು ಶಕ್ತಿ ಬರ್ತದೆ ಹಾಗೆ ರನ್ನಿಂಗ್ ಮಾಡಿ ಬಂದ ನಂತರ ಒಂದು ಉತ್ತಮವಾದ ಮನಸ್ಥಿತಿ ಇರ್ತದೆ ಯಾಕೆಂದ್ರೆ ಇಲ್ದಿದ್ದು ಎಲ್ಲ ದೇಹದ ಒಂದು ಏನಂತೇವೆ ಉಲ್ ಉದಾಸೀನ ಇರ್ಬೋದು ಒಂದು ನಮ್ಮದು ಲೇಜಿನೆಸ್ ಅಂತ ಹೇಳ್ತೇವೆ ಆ ಎಲ್ಲ ಲೇಜಿನೆಸ್ ಹೋಗಿರ್ತದೆ ನನ್ನ ಪ್ರಕಾರ ಬೆಳಿಗ್ಗೆ ಎದ್ದು ಒಂದು ರನ್ನಿಂಗ್ ಮಾಡಿದರೆ ನಮ್ಮ ಇಡೀ ದಿನ ಉತ್ತಮವಾಗಿರ್ತದೆ ಯಾಕೆಂದ್ರೆ ನಮ್ಮದು ಬೆಳಿಗ್ಗೆ ನಮ್ಮ ಲೇಜಿನೆಸ್ ಎಲ್ಲ ಆ ರನ್ನಿಂಗಲ್ಲಿ ಹೋಗಿರ್ತದೆ ನಮ್ಮ ದೇಹ ಒಂದು ಸೆಟ್ಟಾಗಿರ್ತದೆ ಆ ಪರಿಸರಕ್ಕೆ ಮತ್ತೆ ಮನಸ್ಸಿಗೆ ಕೂಡ ಉತ್ತಮ ರನ್ನಿಂಗ್ ಯಾಕೆಂದ್ರೆ ನಾವು ಬೆಳಿಗ್ಗೆ ರನ್ನಿಂಗ್ ಮಾಡ್ತೇವೆ ನಮ್ಮ ರನ್ನಿಂಗ್ ಮಾಡುವ ಜಾಗದಲ್ಲಿ ಆ ಪರಿಸರ ಇರು ಇರ್ಬೋದು ಎಲ್ಲ ಒಮ್ಮೆ ಫ್ರೆಶ್ಶಪ್ ಆಗ್ತದೆ ಹಾಗೆ ರನ್ನಿಂಗ್ ಸ್ಟಾರ್ಟ್ ಮಾಡುವಾಗ ಒಮ್ಮೆಲೇ ಹೋಗೋದಲ್ಲ ಎಲ್ಲ ಒಂದು ಇಷ್ಟು ಕಿಲೋಮೀಟ್ರ್ ಅಂತ ಒಂದು ಟಾರ್ಗೆಟ್ ಇರಬೇಕು ನಮ್ಮಲ್ಲಿ ಆ ಶ್ಟಾರ್ಗೆಟನ್ನು ಡೈಲ್ ಡೈಲಿ ಡೇಲಿ ಡೇಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗಬೇಕು ಹಾಗೆ ಹಾಗೆ ರನ್ನಿಂಗ್ ಮನಸ್ಸಿಗೆ ಕೂಡ ತುಂಬ ಉತ್ತಮವಾಗಿರ್ತದೆ ಆರೋಗ್ಯಕ್ಕು ಕೂಡ ಒಳ್ಳೆಯ ರೀತಿಲಿ ಇರ್ತದೆ ರನ್ನಿಂಗ್ ಮಾಡೋದ್ರಿಂದ ಹಲವಾರು ಕಾಯಿಲೆಗಳನ್ನು ಗುಣಪಡಿಸ್ಬೋದು ಮತ್ತೆ ನಮ್ಮಲ್ಲಿರುವ ಬೊಜ್ಜು ಅದನ್ನು ಕೂಡ ಕ್ರಮೇಣ ರನ್ನಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಕರಗಿಸ್ಬೋದು ಹಾಗೆ ರನ್ನಿಂಗ್ ಎಲ್ಲ ರೀತಿಯಲ್ಲಿ ಕೂಡ ಡೈಲಿ ರನ್ನಿಂಗ್ ಮಾಡೋದ್ರಿಂದ ಆ ಡೈಲಿ ರನ್ನಿಂಗ್ ಮಾಡುವ ವ್ಯಕ್ತಿ ಕೂಡ ಒಂದು ಅವನ ದೇಹ ಕೂಡ ಅಷ್ಟು ಗಟ್ಟಿಯಾಗಿರ್ತದೆ ಸದೃಢವಾಗಿರ್ತದೆ ಹಾಗೆ ಡೈಲಿ ತನ್ನಿಂಗ್ ಮಾಡೋವನಿಗೆ ತುಂಬ ಸಾಕಾಗುದು ಜಾಸ್ತಿ ಎನರ್ಜಿ ತುಂಬ ಇರ್ತದೆ ಹಾಗೆ ಹೀಗೆ ರನ್ನಿಂಗ್ ನಂಗು ಉತ ನನ್ನ ಪ್ರಕಾರ ನನಗೆ ಉತ್ತಮ ಯಾಕೆಂದ್ರೆ ಹಲವಾರು ಜಿಮ್ ಅದಕ್ಕೆ ಹೋಗುವುದಕ್ಕಿಂತ ಡೈಲಿ ರನ್ನಿಂಗ್ ಮಾಡಿದರೆ ಅಷ್ಟೇ ಸಾಕು ನಾರ್ಮಲ್ ವ್ಯಕ್ತಿ ಡೈಲಿ ಒಂದು ಒಂದು ಐದು ಕಿಲೋಮೀಟ್ರ್ ಆರು ಹತ್ತು ಕಿಲೋಮೀಟ್ರ್ ರನ್ನಿಂಗ್ ಮಾಡಿದರೆ ಉತ್ತಮ ಅಂತ ಹೆ ನನ್ನ ಪ್ರಕಾರ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಹಾಗೆ ನಮಸ್ತೆ